ಕೃಷಿ ಪದ್ಧತಿಯು ಮುಂಚೆ ಸಾವಯವ ಗೊಬ್ಬರದಿಂದ ಕೃಷಿ ಮಾಡಲಾಗುತ್ತಿತ್ತು ಹಾಗೂ ಯಾವುದೇ ಕೃಷಿ ಆಗಲಿ ಬೆಳೆದಂಥ ಆಹಾರಗಳು ಸತ್ವಯುತವಾಗುತ್ತಿತ್ತು ಮತ್ತು ಯಾವುದೇ ರಾಸಾಯನಿಕ ಮಿಶ್ರಣ ಇಲ್ಲದೇ ಅದರ ಗುಣಮಟ್ಟವು ಬೆಳೆದಂಥ ಆಹಾರದ ಗುಣಮಟ್ಟವು ತುಂಬ ಚೆನ್ನಾಗಿರುತ್ತಿತ್ತು ಅದನ್ನು ಸೇವಿಸಿದ್ದ ಜನಗಳಿಗೆ ತುಂಬ ಅದರಿಂದ ಅನುಕೂಲವಾಗುತ್ತಿತ್ತು ಯಾವುದೇ ರೀತಿಯ ದುಷ್ಪರಿಣಾಮಗಳು ಆಗುತ್ತಿರಲಿಲ್ಲ ಈಗ ಈಗಿನ ಕೃಷಿ ಪದ್ಧತಿಯು ಈಗ ಯಾವುದೇ ಬೆಳೆ ಆಗಲಿ ಈಗಿನ ವಾತಾವರಣಕ್ಕೆ ತಕ್ಕಂತೆ ಅದನ್ನು ಮತ್ತೆ ಪೂರೈಕೆಗೆ ತಕ್ಕಂತೆ ಈಗ ಕೆಲವೊಂದು ಕೃಷಿ ಪದ್ಧತಿಯು ಎಲ್ಲ ಎಲ್ಲ ರೀತಿಯ ಬೆಳೆಗಳಲ್ಲಿ ರಾಸಾಯನಿಕಯುಕ್ತ ರಾಸಾಯನಿಕವನ್ನು ಹಾಕುವುದರಿಂದ ಈಗಿನ ಬೆಳೆ ಬೆಳೆ ಈಗಿನ ಕೃಷಿ ಪದ್ಧತಿಯಿಂದ ಎಲ್ಲ ಬೆಳೆದ ಎಲ್ಲ ವಸ್ತುಗಳಲ್ಲಿಯೂ ರಾಸಾಯನಿಕ ಮಿಶ್ರಣವಾಗಿದೆ ವಾಗಿರುವುದರಿಂದ ಆಹಾರದ ಆಹಾರದಲ್ಲಿ ಸತ್ವ ಇರುವುದಿಲ್ಲ ಮತ್ತು ರಾಸಾಯನಿಕ ಮಿಶ್ರಣವಾಗಿರುವುದರಿಂದ ಅದನ್ನು ಸ್ವೀಕರಿಸಿದಂತ ಜನಗಳಿಗೆ ಒಂದಲ್ಲ ಒಂದು ರೀತಿ ದುಷ್ಪರಿಣಾಮ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಉಂಟಾಗುತ್ತದೆ ಈಗಿನ ಪರಿಸ್ಥಿತಿ ಜನಸಂಖ್ಯೆ ಜಾಸ್ತಿಯಾಗಿರು ಆಗಿರುವುದರಿಂದ ಕೃಷಿ ಆದಷ್ಟು ಆಹಾರದ ಪೂರೈಕೆ ಹೆಚ್ಚಾಗಿರುವುದರಿಂದ ಹೆಚ್ಚಾಗಿ ಬೇಕಾಗಿರುವುದರಿಂದ ಈಗಿನ ರಾಸಾಯನಿಕ ಸಿಂಪ ಸಿಂಪಡಣೆಯು ಒಂದು ಸಾಮಾನ್ಯ ವಿಷಯವಾಗಿದೆ ಆದರೆ ಸರಿಯಾದ ಸಾವಯವ ಕೃಷಿ ಪದ್ಧತಿಯಿಂದ ಮಾಡಿದರೆ ಕೃಷಿ ಮಾಡಿದರೆ ಅದರಿಂದ ಕೃಷಿ ಆಹಾರದ ಗುಣಮಟ್ಟವು ಚೆನ್ನಾಗಿರುತ್ತದೆ ಮತ್ತೆ ಅದನ್ನ ಸ್ವೀಕಾರ ಸ್ವೀಕರಿಸುವ ಜನಗಳಿಗ ಜನಗಳ ಆರೋಗ್ಯವು ತುಂಬ ಚೆನ್ನಾಗಿರುತ್ತದೆ